ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಅಂತನೂ ಹೇಳ್ತಾರೆ ಅದರಲ್ಲಿ ಕೆಲವು ಮನೆಮದ್ದುಗಳಿವೆ ಈಗಂತೂ ಜಾಸ್ತಿ ಕಾಣಿಸ್ತಾ ಇದೆ ಆ ಇದು ಇದು ಮಧುಮೇಹ ಅನ್ನೋ ರೋಗ ಅನ್ನೋದು ಅದಕ್ಕೆ ಹೇಳ್ಬೇಕಂದರೆ ನಾವು ಕೆಲವು ಮನೆಮದ್ದುಗಳಿವೆ ಕಿರಾತ ಕಡ್ಡಿ ಅಂತ ಸಿಗತ್ತೆ ಅದು ಕೆಲವು ಗ್ರಂತಿಗೆ ಅಂಗಡಿಯಲ್ಲೂ ಸಿಗ್ಬೋದು ಅಥವಾ ಇಲ್ಲಿ ತೋಟದಲ್ಲಿಯೂ ಹಿಂದೆ ಇರತ್ತೆ ಅದುನ್ನು ತೆಗ್ದುಕೊಂಡು ಬಂದು ಆ ಇದು ಎಲೆ ಥರ ಇರತ್ತೆ ಹಸಿನೂ ಇರತ್ತೆ ಅವ್ರು ಅದನ್ನು ಒಣಗ್ಸಿಡ್ತಾರೆ ಅದನ್ನು ಹಾಕಿ ಒಂದು ಪಾತ್ರೆಯಲ್ಲಿ ಒಂದು ಲೋಟ ನೀರು ಹಾಕಿ ಅದನ್ನು ಹಾಕಿ ಕುದಿಸಿ ಒಂದು ಲೋಟ ನೀರು ಒಂದು ಅರ್ಧ ಲೋಟದ ತನಕ ಕುದಿಸ್ಬೇಕು ಆಮೇಲೆ ಅದನ್ನು ತಣ್ಣಗಾಗಿದ್ ನಂತ್ರ ಖಾಲಿ ಹೊಟ್ಟೇಲಿ ಬೆಳಗ್ಗೆ ತೊಗೊಬೇಕು ದಿನಾಗಲೂ ತೊಕೊಂಡರೆ ಅದು ಸಕ್ಕರೆ ಕಾಯಿಲೆ ಮಧುಮೇಹ ಅಂತ ಏನು ಹೇಳ್ತಿರಾ ಅದನ್ನು ಕಡಿಮೆ ಆಗತ್ತೆ ಆಮೇಲೆ ಮತ್ತೊಂದು ಯಾವ್ದು ಹೇಳ್ಬೇಕಂದರೆ ಅಮೃತಬಳ್ಳಿ ಅಂತ ಇದೆ ಅಮೃತಬಳ್ಳಿಯು ಸಹ ಹಾಗೆ ಎಲೆ ಇರತ್ತೆ ಅದನ್ನು ತೆಗ್ದುಕೊಂಡು ಬಂದು ಒಂದು ಪಾತ್ರೆಗಾಕಿ ಒಂದು ಲೋಟ ನೀರು ಹಾಕಿ ಆ ಎಲೆಗಳನ್ನೆಲ್ಲ ಹಾಕಿ ಕುದಿಸಿ ಚನ್ನಾಗಿ ಕುದಿಸಿ ಅರ್ಧ ಲೋಟ ಬರೋ ತನಕ ಮಾಡಿ ಆಮೇಲೆ ತಣ್ಣಗಾದ ಮೇಲೆ ಅದು ದಿನ ಖಾಲಿ ಹೊಟ್ಟೇಲಿ ಬೆಳಗ್ಗೆನೂ ಕುಡಿಬೋದು ಬೆಳಗ್ಗೆ ಒಂದು ಮಧ್ಯಾಹ್ನ ಅಥವಾ ರಾತ್ರಿ ಒಂದು ಸ್ವಲ್ಪ ಕು ಒನ್ನೊಂದು ಅರ್ಧ ಅರ್ಧ ಲೋಟವನ್ನು ಕುಡಿದರೂ ಸ ಮಧುಮೇಹ ಅನ್ನೋದು ಸ್ವಲ್ಪ ಕಡಿಮೆ ಆಗತ್ತೆ ಮನೆಮದ್ದು ಹಾಗೆ ಇನ್ನೊಂದು ಸಹ ಇದೆ ಯಾವ್ದಂದರೆ ರಾ ಇದು ಮೆಂತ್ಯ ಪುಡಿ ಅಂತ ಗೊತ್ತಿರ್ಬೋದು ನಿಮಗೆ ಮೆಂತ್ಯ ಪುಡಿನ ಮಾಡಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮ್ಚದಷ್ಟು ಅದನ್ನ ಬಾಯಿಗೆ ಹಾಕೊಂಡು ಮತ್ತೆ ಖಾಲಿ ಮೇಲೆ ನೀರು ಕುಡಿದರೆ ಆಗತ್ತೆ ಅದನ್ನು ದಿನಾಗಲೂ ಮಾಡಿದರೆ ಈ ಮಧುಮೇಹ ರೋಗ ಅನ್ನೋದು ಕಡಿಮೆ ಆಗತ್ತೆ ಅಂತ ನಾನು ನನ್ನ ಪ್ರಕಾರ ನಾನು ಹೇಳ್ತಿನಿ ಹಾಗೆ ಅದನ್ನು ಹೇಳ್ಬೇಕಂದರೆ ಇದು ಹೇಳ್ಬೇಕಂದರೆ ಈಗ ಅವ್ರು ಜಾಸ್ತಿ ಸಕ್ಕರೆ ಅಂಶ ಇರುವುದನ್ನು ಅವಾಯ್ಡ್ ಮಾ ಸ ಅಂದರೆ ತಪ್ಸ್ಬೇಕಾಗತ್ತೆ ಅದ್ರ ಬದಲಿಗೆ ಇದು ಅನ್ನದ ಬದಲಿಗೆ ಅವರು ರಾಗಿಯನ್ನು ರಾಗಿ ಅಂಬಲಿ ಮಾಡಿ ಕುಡಿಬಹುದು ಮತ್ತು ಸಿರಿಧಾನ್ಯ ಅಂತ ಸಿಗತ್ತೆ ಅದೂ ಅದರದ್ದು ಹಾಗೆ ಆ ಥರ ಥರದ್ದು ಮಾಡಿ ತಿನ್ಬೋದು ಅದರದ್ದು ಬಿಸಿಬೇಳೆಬಾತು ಮಾಡ್ಬೋದು ಗಂಜಿ ಮಾಡ್ಬೋದು ಉಪ್ಪಿಟ್ಟು ಮಾಡ್ಬೋದು ಹಾಗೆ ಯಾವುದು ಬೇಕಾದರೂ ಮಾಡಿ ತಿನ್ಬೋದು ಬೇಕಾದರೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಬೆಲ್ಲವನ್ನು ಹಾಕ್ಬೋದು ಸಕ್ಕರೆ ಮಾತ್ರ ಹಾಕುವಂಗಿಲ್ಲ ಹಾಕ್ಬಾರದು ಅಂತ ನನ್ನ ಅನಿಸಿಕೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದರೆ ಏನು ಪರವಾಗಿಲ್ಲ ಅಂತ

ಓಕೆ ಇದುಕ್ಕೋಸ್ಕರ ನಾವು ಹೇಳ್ತಿನಿ